ಹಾಂ ಸರ್ ಹೇಳಿ ಸರ್ ಹಾಂ ಹೇಳ್ರಿ ಸರ ಹಾಂ ಹೌದ್ ರೀ ಸರ್ ನಾವು ಸ್ಕೂಲ್ ಟೀಚರೇ ವಿದ್ಯಾ ದಾನ್ ಸಮಿತಿ ಶಾಲೆಯಿಂದ ಮಾತಾಡೋದು ಹಾಂ ಹೇಳಿರಿ ಸರ

ಸರ್ ಇದೇ ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಸ್ಪೋರ್ಟ್ಸ್ ಅದ ಹುಡುಗರು ಹಾಂ ಸರ್ ಒನ್ ಟು ಸೆವೆಂತು ಹಾಂ ಸರ್ ಅವತ್ತು ಹುಡುಗುರ್ನ ಆಬ್ಸೆಂಟ್ ಮಾಡಿಸ್ಬ್ಯಾಡ್ರಿ

ಹಾಂ ಜನವರಿ ಟ್ವೆಂಟಿ ಫೋರು

ಹಾಂ ಟೈಮಿಂಗ್ಸ್ ಸರ್ ಹತ್ತು ಗಂಟೆಗ ಪಂಕ್ಷನ್ ಸ್ಟಾಟ್ ರೀ ಇನೋಗ್ರೇಷನ್ ಪಂಕ್ಷನ್ ಸ್ಟಾಟ್ ಆಗತ್ತೆ ಅರ್ಧ ತಾಸು ಹಾಂ ಅದು ಆದಮೇಲೆ ಏನಿತ್ತಲ್ಲ ಅತಿಥಿಗಳು ಎಲ್ಲ ಭಾಷಣ ಮತ್ತು ಉದ್ಘಾಟನೆ ಎಲ್ಲ ಮುಗ್ದಾದ ಮೇಲೆ ವಾರ್ಷಿಕ ಕ್ರೀಡಾ ಕೂಟದಿಂದ ಅಲ್ಲಿ ದೈಹಿಕ ಶಿಕ್ಷಕ್ರು ಏನು ಮಾಡ್ತಾರೆ ಒಂದು ಪ್ರತಿಜ್ಞೆ ವಿಧಿಯನ್ನ ಬೋಧಿಸ್ತಾರ ಅದು ಆದ್ ನಂತರ ಏನು ಐತರ ಮಕ್ಕಳಿಗೆ ಮತ್ತು ಬಾಲಕರು ಮತ್ತು ಬಾಲಕಿಯರು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಗೆ ಪ್ರತೇಕವಾದಂತಹ ಸ್ಪರ್ಧೆಗಳ್ನ ಏರ್ಪಡಿಸೀವಿ ಹಾಂ ಸರ್ ಈಗ ಗಂಡು ಮಕ್ಕಳಿಗೆ ನೂರು ಮೀಟ್ರ್ ಓಟ ರಿಲೇ ಕಬಡ್ಡಿ ಈ ರೀತಿ ಓಟ ಸ್ಪರ್ಧೆಗಳು ಅದಾವೆ ವಿದ್ಯಾರ್ಥಿನಿಯರಿಗೆ ಹಗ್ಗದ ಆಟ ಅವರಿಗೆ ನೂರು ಮೀಟ್ರ್ ಓಟ ಅವರಿಗೆ ಕಬಡ್ಡಿ ಈ ರೀತಿ ಮತ್ತ ಲಿಂಬೆ ಸ್ಪೂನು ಈ ರೀತಿಯಾದಂಥ ಕೆಲವೊಂದು ಸ್ಪರ್ಧೆಯನ್ನು ಏರ್ಪಡಿಸಿವಿ ಸರ್ ನಿಮ್ಮ ಮಗು ಯಾವ ಯಾವ ಸ್ಪರ್ಧೆ ಒಳ್ಗೆ ಭಾಗವಹಿಸಿತು ಅನ್ನೋದ್ ನಾವು ನಿಮ್ಗೆ ವಾಟ್ಸಪಿಗೆ ಮೆಸೇಜ್ ಹಾಕೀವಿ ಅದನ್ನು ಶಾಲೆವಳಗ ಎರಡು ದಿನ ಮೂರು ದಿನ ಮುಂಚೆಯೇ ನಾವು ಪ್ರಾಕ್ಟಿಸ್ ಮಾಡಿಸ್ತೀವಿ ಅವತ್ತು ಇಪ್ಪತ್ತು ನಾಲ್ಕನೇ ತಾರೀಕಿಗೆ ಹತ್ತು ಗಂಟೆಗೆ ನೀವು ಕಳ್ಸ್ ಕೊಡಿರಿ ಹನ್ನೊಂದು ಗಂಟೆಲಿಂದ ಸ್ಪರ್ಧೆಗಳು ಪ್ರಾರಂಭ ಆಗ್ತವೆ ಒಂದುವರೆಯ ಏನು ಸರ್ ಹಾಂ ಪೇರೆಂಟ್ಸು ಬರ್ಬೋದು ಸರ್ ನಿಮಗೆ ಅವ್ಕಾಶ ಇದೆ ಹಾಂ ಬನ್ನಿ ಹಾಂ ನಿಮ್ಮ ಮಗುವಿಗೆ ನೀವು ಅಲ್ಲಿ ಪ್ರೇರಣೆ ನೀಡಂತ್ರಿ ಹೌದಾ ಮಗುಗೆ ಒಂದು ಹುರುಪು ಬರ್ತೈತೆ ಹಾಂ ತಾವು ಮುಕ್ತವಾಗಿ ಭಾಗವಯ್ಸ್ಬೋದು ತಮ್ಮ ಮನೆ ಸದಸ್ಯರ್ನದನ್ನ ಕರ್ಕೊಂಡು ಬನ್ರಿ ಮಧ್ಯಾಹ್ನದ ಊಟ ವ್ಯವಸ್ಥೆ ಇದೆ ತಪ್ಪದೆ ಭಾಗವಹಿಸಿ ಓಕೆ ಸರ್ ಹಾಂ ಬೆಳಿಗ್ಗೆ ಟಿಫಿನ್ ಇತ್ತು ಸರ್ ಮಧ್ಯಾಹ್ನ ಊಟ ಇದೆ ಹಾಂ ಕಂಪಲ್ಸರಿ ತಮ್ಮ ಮಗುನ ಕರ್ಕೊಂಡು ಅವತ್ತಿನ ದಿವ್ಸ ಹಾಜರಾಗಿರಿ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್